ಹಲೋ ಡಾಕ್ಟರಾ ಸುಗಂಧಿ ಡಾಕ್ಟರಾ ಹಾಂ ನಾನು ಹೋದವಾರ ಬಂದಿದ್ದೆಲ್ಲ ನಿಮ್ಮ ಕ್ಲಿನಿಕ್ಕಿಗೆ ದೀಪ್ತಿ ಅಂತ ಹಾಂ ಡಾಕ್ಟರ್ ನೀವು ಇವತ್ತು ಕ್ಲಿನಿಕಲ್ಲಿದ್ದೀರಾ ಹಾಂ ನನ್ಗೆ ಅದು ನಿನ್ನೆ ಫುಡ್ ಇದು ತಿಂದದ್ದು ಅಲೆರ್ಜಿ ಆಗಿದೆ ಸೊ ಅದಕ್ಕೆ ಏನಾದರು ಮದ್ದು ಉಂಟಾಂತ ಕೇಳಲಿಕ್ಕೆ ಕಾಲ್ ಮಾಡಿದ್ದು ನಿನ್ನೆ ಅದೆ ಫಾಸ್ಟ್ ಫುಡ್ ತಿಂದೆ ಸೊ ಅದುದ ಅದೆಲ್ಲ ನೋಡುವಾಗ ಎಲ್ಲ ಆಸೆ ಆಗ್ತದೆ ಅದು ಡಾಕ್ಟರ್ ಹ್ಞೂಅದಕ್ಕೆ ಹಾಂ ಹೌದು ಹಾಂ ಹೌದು ಡಾಕ್ಟರ್ ಅದಕ್ಕೆ ಏನಾದರು ಮದ್ದಿದ್ದರೆ ಹೇಳ್ತಿರಾ ಇಲ್ಲ ನಾಳೆ ಬರ್ ನಾಳೆ ಇರ್ತಿರಲ್ಲ ಡಾಕ್ಟರ್ ನೀವು ಹಾಂ ಆಯಿತು ಆಯಿತು ಆಯಿತು ಆಯಿತು ಡಾಕ್ಟರ್ ಕಡಿಮೆ ಆಗದಿದ್ದರೆ ನಾಳೆ ಬರ್ತಿನಿ ನಿಮ್ಮ ಕ್ಲಿನಿಕ್ಕಿಗೆ

ಹಾಂ ಆಯಿತು ಓಕೆ ಡಾಕ್ಟರ್

ಡಾಕ್ಟರ್ ಡಾಕ್ಟರ್ ನಿಲ್ಲಿ ನಿಲ್ಲಿ ಹಾಂ ಹಾಂ ಎಂತ ಅಂದರೆ ಇದು ಒಂದು ವೇಳೆ ನಮ್ಮದು ಹೊಟ್ಟೆನೋವು ಗುಣ ಆಗದಿದ್ದರೆ ನಾಳೆ ಬಂದರೆ ನೀವಿರ್ತಿರಲ್ಲ ಡಾಕ್ಟರ್ ಹಾಂ ಹತ್ತು ಗಂಟೆಗಾ ಹಾಂ ಓಕೆ ಓಕೆ ಡಾಕ್ಟರ್ ಬ ನಾನು ಕಾಲ್ ಮಾಡಿಯೇ ಬರ್ತಿನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಓಕೆ ಓಕೆ ಹಾಂ